ಬೈಕಿಂಗ ಪ್ರಾರಂಭಿಸಲು ನನಗೆ ಪ್ರೇರಣೆ ಏನಂದರೆ ನಾನು ಈ ಹುಡುಗರು ಬೈಕ್ ಹೊಡ್ಯುದನ್ನು ನೋಡ್ತಾ ಇದ್ದೆ ಮತ್ತು ಇದರಲ್ಲಿ ಟಿವಿಯಲ್ಲಿ ಬೈಕಿಂಗ್ ರೇಸ್ಗಳ ಬಗ್ಗೆ ನಂಗೆ ಸ್ವಲ್ಪ ಆಸಕ್ತಿ ಇತ್ತು ಆದ್ದರಿಂದ ನಾನು ಬೈಕ್ ರೇಸ್ಗಳನ್ನು ನೋಡ್ತಾ ಇದ್ದೆ ಬೈಕ ಟ್ರಕ್ಕಿಂಗ ಬೈಕ್ ಮೋಟ್ರ್ ಕ್ರಾಸಿಂಗ ಈ ಇಲ್ಲಿ ನಿಮ್ಮದು ಮಡಿಕೇರಿಯಲ್ಲಿ ನಡೀತಾ ಇರೋದು ಮೋಟ್ರು ಕ್ರಾಸಿಂಗ್ ಇವನ್ನೆಲ್ಲ ನೋಡ್ತಾ ಇದ್ದೆ ನೋಡ್ತಾ ಇದ್ದಾಗ ನನಗೆ ಇದನ್ನು ಬೈಕಿಂಗ್ ನಾನ್ ಕಲಿಯಬೇಕು ಮತ್ತು ಬೈಕ್ ರೇಸರ್ ಆಗಬೇಕು ಅಂತೇಳಿ ನನಗೆ ಭಾರಿ ಆಸೆ ಆಸೆ ಆಯಿತು ಮತ್ತು ಅದರಲ್ಲಿ ಬೈಕಲ್ಲಿ ಸಿಗೋ ಒಂದು ಮಜಾ ಮತ್ತು ಅದರದ್ದು ಒಂದು ಮೈಲೇಜು ಅದರ ಬೈಕಲ್ಲಿ ಒಂದು ಕಂಫರ್ಟೆಬಿಲಿಟೀ ಫೀಲಿಂಗೂ ನನಗೆ ಬೈಕ ಓಡಿಸ್ಲಿಕ್ಕೆ ಮತ್ತೆ ಪ್ರಾರಂಭ ಪ್ರಾರಂಭವಾಯಿತು ಮತ್ತು ಈ ಉತ್ಸಾಹ ಕಾಲಕ್ರಮೇಣ ನನಗೆ ಯಾವ ಮಟ್ಟದಲ್ಲಿ ಬೆಳೀತು ಅಂತೇಳಿದರೆ ನನ್ನ ಹತ್ರ ನನಗೆ ಈ ದೊಡ್ಡ ದೊಡ್ಡ ಸ್ವಲ್ಪ ಕಾಸ್ಟ್ಲೀ ಬೈಕ ಬೈಕುಗಳಾದ ಬೈಕ್ಗಳನ್ನು ಕೊಳ್ಳಲಿಕ್ಕೆ ಪ್ರೇರಣೆ ಆಯಿತು ಈ ಬುಲೆಟ ಮತ್ತು ಜಾವ ಇಂಥ ಬೈಕ್ಗಳ ಕಲೆಕ್ಷನ್ ನನ್ನ ಹತ್ರ ಇದೆ ಇದನ್ನು ನಾನು ಉಪಯೋಗಿಸ್ತಾ ಇದ್ದೀನಿ ಮತ್ತು ನಾನು ಒಂದೆರಡು ಬೈಕ್ ರೇಸಿಂಗಿಗೂ ಸಹ ಹೋಗಿದೀನಿ ಅದರಲ್ಲಿ ನನಗೆ ಫಲಿತಾಂಶ ಉತ್ತಮ ಫಲಿತಾಂಶಗಳು ಬಂದಿದ್ದೇನೆ ನಾನು ಒಂದು ತರ್ಡ್ ರೌಂಡು ಫೋರ್ತ್ ರೌಂಡು ಹಿಂಗೆ ನಾನು ಕ್ರಮಿಸಲು ನನಗೆ ಸಹಾಯವಾಯಿತು ಮತ್ತು ಇದರಿಂದ ನನಗೆ ಬೈಕಿಂಗ್ ಅಂದರೆ ತುಂಬ ಇಂಟ್ರೆಸ್ಟ ಇಂಟ್ರೆಸ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಮತ್ತು ಈಗ ಯಾರು ಈ ಹುಡುಗರು ಬೈಕ ಅಂದರೆ ಒಂದು ಸ್ವಲ್ಪ ಅವರಿಗೆ ಪಂಚಪ್ರಾಣ ಈಗ ನಿಮಗೆ ಸ್ಕೂಟ್ರ್ ಗೀಟ್ರ್ ಎಲ್ಲ ನೋಡಿದರೆ ನನ್ಗೆ ಅಷ್ಟೇನೂ ಒಂದು ಇಂಟ್ರೆಸ್ಟು ಆಗೋದಿಲ್ಲ ಇದರಲ್ಲಿ ಒಂಥರ ಉತ್ಸಾಹ ಜಾಸ್ತಿ ಆಗಿ ನಮಗೆ ಬರಲಿಕ್ಕೆ ಪ್ರಾರಂಭವಾಯಿತು ಅದು ನನಗೆ ಬೈಕ್ ಹೊಡ್ಯುದಂದ್ರೆ ತುಂಬ ಇಷ್ಟ